ಹೌದು ನಾನು ಡ್ರಾ ಮಾಡಿದ ಬಳಿಕ ಅದರಲ್ಲಿ ಅರ್ಥವನ್ನು ಹುಡುಕುತ್ತೇನೆ ನನಗೆ ಅರ್ಥ ಕಾಣಿಸಿದೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಏನೋ ಬಿಡಿಸ್ಬೇಕು ಏನೋ ಡ್ರಾ ಮಾಡಬೇಕು ಅಂತ ಮಾಡಿರ್ತೀವಿ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಅದನ್ನೇ ಸ್ವಲ್ಪ ಹೊತ್ತು ಗಾಢವಾಗಿ ವೀಕ್ಷಣೆ ಮಾಡಿದರೆ ಗಾಢವಾಗಿ ನೋಡ್ತಾ ಕುಳಿತರೆ ಆಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನೋ ಅದರಲ್ಲಿ ಬೇರೆ ಅರ್ಥನೇ ನೋಡ್ಬೋದು ಏನಪ್ಪ ಒಂದು ಮರ ಬಿಡಿಸಿ ಅದರ ಮೇಲೆ ಒಂದು ಕಾಗೆನೋ ಏನೋ ಬಿಡಿಸಿ ಈ ಕಡೆ ಮನೆ ಬಿಡಿಸಿ ಕೆಳಗಡೆ ನದಿ ಬಿಡಿಸಿ ನದೀಲಿ ಮೀನು ಬಿಡಿಸಿ ಆಮೇಲೆ ಸ್ವಲ್ಪ ಹೊತ್ ಕುತ್ಕಂಡ್ ನೋಡಿದರೆ ಆ ಕಾಗೆ ಅವ್ರು ಮನೇರು ಬಂದು ಹೊರಗಡೆ ಏನಾದ್ರೂ ಇಡ್ತಾರೇನೋ ನಾನು ಅದ್ನ ತಿನ್ಬೋದು ಏನೋ ಅಂತ ಕಾಯ್ತಿರ್ಬೋದು ಅಂತ ಯೋಚನೆ ಬಂದಿತ್ತು ಆಮೇಲೆ ನದಿ ಅಂದರೆ ಅವರಿಗೆ ಬೆಟ್ಟ ಗುಡ್ಡ ಕಡೆ ಇರೋ ಕಡೆ ನದಿ ಇರುತ್ತೆ ಅವರಿಗೆ ದಿನಬಳಕೆಗೆ ನೀರು ಬೇಕಾಗಿರೋದರಿಂದ ಅವರು ಮನೆ ನದಿ ಪಕ್ಕವೇ ಮನೆ ಕಟ್ಟಿರ್ಬೋದು ಅಂತ ಆ ಕಾಗೆನ ಅಲ್ಲೇ ಕೂರಕ್ಕೆ ಊಟನೂ ಸಿಗುತ್ತೆ ಮತ್ತು ನದಿಯಲ್ಲಿ ನೀರು ಸಿಗುತ್ತೆ ಅನ್ನೋ ಕಾರ್ಣಕ್ಕೆ ಅದು ಆ ಮನೆಯ ಮರದ ಪಕ್ಕವೇ ಡೈಲಿ ವಾಸ ಮಾಡುತ್ತೆ ಅಂತ ತಿಳ್ಕೊಂಡೆ ಮತ್ತು ಆ ಮನೆ ಅಲ್ಲೇ ಯಾಕೆ ಕಟ್ಟಿದರು ಅಂದರೆ ಅವರು ವಾತಾವರಣ ಅವರಿಗೆ ತಕ್ಕ ಹಾಗೆ ಇತ್ತೇನೋ ಅವರು ಅಂದರೆ ಆ ಪರಿಸರದ ಪರಿಸರದ ಮಧ್ಯೆ ಇದ್ದರೆ ಅವರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ ಅಲ್ಲಿ ಮನೆ ಕಟ್ಟಿದರೇನೋ ಅಂತಲೂ ನನಗೆ ಯೋಚನೆ ಬಂತು ಹಾಗಾಗಿ ನಾನು ಒಂದು ಡ್ರಾ ಮಾಡಿದ ಬಳಿಕ ಸ್ವಲ್ಪ ಹೊತ್ ಅದು ಮಹತ್ವ ತಿಳ್ಕತೀನಿ ಸಂದರ್ಭಗಳು ಇವೆ ಬಹಳ ಇದ್ದಾವೆ ನಾನು ಡ್ರಾ ಮಾಡಿದ ಮೇಲೆ ಗೊತ್ತಾಗುತ್ತೆ ಅದರ್ದು ಅನುಭವ ಮಹತ್ವನೂ ಗೊತ್ತಾಗುತ್ತೆ ಇರ್ಬೋದು ಹಿಂಗೇ ಇರ್ಬೋದಲ್ಲ ಹಂಗ್ ಇರ್ಬೋದಲ್ಲ ಅಂತ ತಿಂಕ್ ಮಾಡ್ತೀನಿ